ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕಲಾಪ್ರದರ್ಶನಗಳು ಮತ್ತು ಎಕ್ಸ್ಪೋಗಳು ನಡೆಯುತ್ತವೆ ಅದರಲ್ಲಿ ಚಿತ್ರಕಲಾ ಪರಿಷತ್ತು ಈ ಪರಿಷತ್ ಇಂಡಿಯನ್ ಆರ್ಟ್ ಪೋರ್ಟೆಬಲ್ ಹಾಗೂ ಚಿತ್ರಸಂತೆ ಲಲಿತ ಕಲಾ ಪರಿಷತ್ ಹೀಗೆ ಹಲವಾರು ಎಕ್ಸ್ಪೋಗಳನ್ನು ನಡೆಸುತ್ತಾರೆ ಅದರಲ್ಲಿ ನಾನು ಚಿತ್ರಸಂತೆ ಎಂಬ ಎಕ್ಸ್ಪೋಗೆ ಹೋಗಿದ್ದೆನು ಅಲ್ಲಿ ಅಲ್ಲಿ ಆದಂತ ಅನುಭವವನ್ನು ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಅಲ್ಲಿ ಈ ಫಾರಿನ್ ಕಂಟ್ರೀಸ್ ಇಂದ ಬಂದಿರೋ ಎಷ್ಟೋ ಜನಗಳು ನಮ್ಮ ಕಲೆ ಮತ್ತು ಸಾಹಿತ್ಯವನ್ನು ಇಷ್ಟಪಟ್ಟರು ಹಾಗೂ ನಮ್ಮ ಕಲಾ ತಂಡಗಳು ಹಲವಾರು ರೀತಿ ರೀತಿಯಿಂದ ಅವರಿಗೆ ಪ್ರದರ್ಶನವನ್ನು ನೀಡುತ್ತಿದ್ದರು ಹಾಗೇ ನಮ್ಮ ಕಲೆ ಸಾಹಿತ್ಯವನ್ನು ಅವರು ಇಷ್ಟಪಡುತ್ತಿದ್ದರು ಹಾಗೆಯೇ